ಹೌದು ನಾನು ಅಶ್ವಿನಿ ಸರ್ ಹಾಂ ಸರ್ ನೀವು ಗೊತ್ತು ಹೌದು ರೀ ಸರ್ ಕೊಟ್ಟಿವಿ ರೀ ಸರ್ ರೆಸಿಗ್ನೇಷನ್ ಲೆಟ್ರ್ ಕೊಟ್ಟಿವಿ ರೀ ಸರ್ ಸ್ಯಾಲ್ರಿ ಪ್ರಾಬ್ಲಮ್ ಐತೆ ರೀ ಯಾಕಂದ್ರಾ ಈಗ ವರ್ಕ್ ಎಲ್ಲ ಚಲೋ ಮಾಡತೀವಿ ಸ್ಕಿಲ್ ಡೆವೆಲಪ್ಮೆಂಟ್ ಐತಿ ಅಂದಾಗ ಸೊಲ್ಪ ಸ್ಯಾಲ್ರೀ ಹೈಕ್ ಮಾಡಿ ಅಂತ ಕೇಳಿದ್ರ ನೀವು ಮಾಡ್ಲಿಲ್ಲ ಸರ್ ಮತ್ತೆ ಅದಕ್ಕೆ ನಾವು ರೆಸಿಗ್ನೇಷನ್ ಲೆಟ್ರ್ ಕೊಟ್ಟಿವಿ ರೀ ಇಲ್ಲ ಸರ್ ಏಯ್ಟೀನ್ ಕೆ ಸಾಲ್ತಾ ಇಲ್ಲ ಸರ್ ಅಟ್ಲಿಸ್ಟ್ ಒಂದು ಟ್ವೆಂಟಿ ಫೈವ್ ತನಕ ಆದರೂನು ನಮ್ಗ ಆದ್ರ ವರ್ಕ್ ಮಾಡಕ ಅನ್ಕೂಲ ಆಕೈತಿ ಈಗ ನೀವು ಅಷ್ಟಕ್ಕ ಕೊಟ್ರ ನನ್ಗೆ ಚಲೋ ಅನಸಲಿಲ್ಲ ಅದ್ಕ ನಾ ಬೇರೆ ಕಂಪ್ನಿ ಏನಾದ್ರ ನೋಡಿದ್ರ ಆಯ್ತ ಅನ್ಕೊಂಡು ವರ್ಕ್ ಎಕ್ಸ್ಪೀರಿಯನ್ಸ್ ಮೇಲೆ ಬೇರೆ ಕಡೆ ಅರ್ಜಿ ಹಾಕಿರೆ ಆತು ಅನ್ಕೊಂಡ ಇದ್ವಿ ಸರ್ ಅದ್ಕ ರೆಸಿಗ್ನೇಷನ್ ಲೆಟ್ರ್ ಕೊಟ್ಟಿವಿ ರೀ ಅಂದ್ರ ಈಗ ಸರ್ ಬೇರೆ ವರ್ಕರ್ಸಿನ್ನ ನೋಡಿದುಕ್ಕು ನಾನು ವರ್ಕರ್ಸಿಗೆ ನನ್ನ ವರ್ಕ್ ಹೆವಿ ಐತಿ ಮತ್ತು ಅವ್ರ್ಗು ಹದಿನೆಂಟು ಅಂದರೆ ನನಗೂ ಹದಿನೆಂಟು ಅಂದ್ರ ಸಾಲಂಗಿಲ್ಲ ಅಟ್ಲಿಸ್ಟ್ ಇಪ್ಪತೈದರ ತನಕ ಕೊಟ್ಟರ ಖುಷಿಯಿಂದ ಮಾಡ್ಬೋದು ರೀ

ಸರ್ ಟ್ವೆಂಟಿ ಫೈವ್ ಕೆ ಆದ್ರ ಚಲೋ ಆಕೈತೆ ರೀ ಮತ್ತು ಅದ್ರ ಒಳಗ ಅಂದ್ರಾ ಮತ್ತು ಅದ ಡಿಮ್ಯಾಂಡ್ ಕಮ್ಮಿನ ಅನ್ನಸ್ತೈತಿ ಇನ್ನು ಸೊಲ್ಪ ಅರ ಸ ಹೈಕ್ ಮಾಡಿದ್ರಾ ಅಥ್ವ ಬೋನಸ್ ಏನಾರ ಕೊಟ್ರ ಮಾಡ್ಬೋದು ಆಕ್ತೈತಿ ಬ್ಯಾಡ ಸರ್ ಟ್ವೆಂಟಿ ಅಂದ್ರ ನಾ ಬೇರೆ ಕಂಪ್ನಿನ ಮತ್ತು ಹೈಯರ್ ಮಾಡ್ಬೇಕೈತು ನೀವು ಅಟ್ಲಿಸ್ಟ್ ನಂಗೆ ಅಟ್ಲಿಸ್ಟ್ ಬೇರೆ ಪ್ರಮೋಷನ್ ಆಗಿರ್ಬೋದು ಹೈಯರ್ ಮಾಡಿದ್ರ ಸ್ಯಾಲ್ರೀ ಹೈಕ್ ಆದ್ರ ಅನುಕೂಲ ಆಗ್ತೈತಿ ಮತ್ತು ಟ್ವೆಂಟಿ ಅಂದ್ರ ಆಗಲ್ಲ ಸರ್ ಅಟ್ಲಿಸ್ಟ್ ಟ್ವೆಂಟಿ ಫೈವ್ ಕೆ ಆದ್ರಾ ಇಟ್ ವರ್ತ್ ಸರಿ ಸರ್ ತ್ಯಾಂಕ್ ಯು ಸರ್